ಹಲೋ ಹಲೋ ಸ್ಟೀವನ್ ಹಾಲಿಡೇಸವಲ್ಲಾ ನಮ್ಗೆ ನಮ್ಮ ಮಕ್ಕಳೆಲ್ಲ ಥೋಡೆ ಇಲ್ಲಿ ಮೈಲಾರ ಸೀಮೆ ನಾಗಣ್ಣ ಅದೆಲ್ಲ ನೋಡ್ಲಕ್ಕೆ ಹೋಗಬೇಕನ್ಲತ್ತಿದ್ದೆವು ನಿನ್ನ ಕ್ಯಾಬ್ ಖಾಲಿ ಅದನಾ ಹಾಂ ಖಾಲಿ ಇದ್ರೆ ನೀನು ಮುಂಜಾನೆ ಏಳು ಘಂಟೆಲ್ಲಿಂದ ಸಾಯಂಕಾಲ ಆರು ಘಂಟೆದವರೆಗೆ ಏನು ಮಾಡಬೇಕು ನಮ್ಗೆ ನಮ್ಮ ಮಕ್ಳಿಗೆ ಎಲ್ಲ ಓಡ್ಯಾಡಿಸ್ಕೊಂಡು ತೋರಿಸ್ಕೊಂಡು ಬರಬೇಕು ಮತ್ತು ಎಷ್ಟದೆ ರೇಟು ನಿಂದು ಮೂರು ಸಾವಿರ ಹಾಂ ಆಗಲಿ ನೀ ಮುಂಜಾನೆ ನಾವೆಲ್ಲರು ರೆಡಿ ಆಯ್ತೆವು ಏಳು ಘಂಟೆಗೆ ಬುಧ್ವಾರ ದಿನ ಬಾ ನಾವೆಲ್ಲರು ರೆಡಿಯಾಗಿರ್ತೆವು ಟಿಫಿನು ಅದು ಎಲ್ಲ ಮಾಡಿಕೊಂಡು ಪೆಹ್ಲೆ ಶುರು ನಾವು ಮೈಲಾರ ಮೈಲಣ್ಣಗೆ ಹೋಯ್ತೆವು ಅಲ್ಲಿ ದೇವ್ರ ದರ್ಶನ್ ಮಾಡಿಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಹಾಂ ಥೋಡೆ ಎಲ್ಲರು ಊಟ ಗೀಟ ಮಾಡಿಕೊಂಡು ಅದು ಆದ್ಮೇಲೆ ಮತ್ತಲ್ಲಿ ಎಲ್ಲ ಮಕ್ಕಳು ಝರ ಗಿಡ ಮರ ಎಲ್ಲ ನೋಡ್ತೀರ್ತಾರೆ ನೋಡಿಕೊಂಡು ಮತ್ತು ಥೋಡೆ ಆಟ ಗೀಟ ಆಡ್ತಾರೆ ಸ್ವಲ್ಪ ಸ್ಪೋರ್ಟ್ಸ್ ಅದು ಬಿ ಆಡ್ತಾರ ಮಕ್ಕಳು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತಲ್ಲಿಂದ ನಾವು ಮೂರು ಘಂಟೆಕದು ಸೀಮೆನಾಗಣ್ಣನ ಕಡೆ ಹೋಗಿ ಅಲ್ಲಿ ಥೋಡೆ ಎಲ್ಲ ನೋಡಿ ಮಟ್ಟಿ ಅಲ್ಲಿಂದಾಗಿ ಮತ್ತು ಸ್ವಲ್ಪ ಏನಾರ ಒಂದು ಸ್ವಲ್ಪ ಮಕ್ಕಳು ಯ ಮತ್ತೇನ್ರ ಊಟ ಮಾಡ್ತಾರೆ ಯಾರು ಟಿಫಿನ್ ಮಾಡ್ತಾರೆ ಅದನ್ನೆಲ್ಲ ಮಾಡಿಕೊಂಡು ಮತ್ತೇನು ಮಾಡರಿ ನಾವು ತಿರ್ಗಿ ಬರಬೇಕಾಗ್ತದ ನೋಡಪ್ಪ ನೀ ರೆಡಿ ಇದ್ದೇ ನೀ ರೆಡಿ ಇದ್ದಿರಾ ನಾ ಬೇರೆರಿಗೆ ಯಾರಿಗು ಹೇಳಲ್ಲ ನೀನೇನು ಮಾಡು ಏಳು ಘಂಟೆಗೆ ಕರೆಕ್ಟಾಗಿ ಬರಬೇಕು ನಾವೇನು ನಿನ್ಗೆ ಜಾಸ್ತಿ ಅಲ್ಲಿ ಟೈಮ್ ತೊಕೊಮಲ್ಲೆವು ಸತಾಯ್ಸಲ್ಲವೇನಿಲ್ಲ ಆರು ಘಂಟೆಗೆ ಅಲ್ಲಿಂದ ಬಿಡಾರಿ ನಾವು ಏಳು ಘಂಟೆ ಅನ್ನೋಷ್ಟೊತ್ತಿಗೆ ಇಲ್ಲಿ ಬರ್ತೆವು ಏನು ಮೈಲಾರ ಮಲ್ಲಣ್ಣ ಸಮೀಪದ ಒಂದು ಘಂಟೆದಾಗೆ ನಾವು ಹೋಗಿ ಮುಟ್ಟಬಹುದು ಒಂದು ಘಂಟೆದಾಗ ಬೀದರ್ಗೆ ಬರ್ಭೌದು ನೋಡು ಮತ್ತು ನಾ ನಿನಗೆ ಬಿಟ್ಟು ಯಾರಿಗೆ ಬಿ ಹೇಳಲ್ಲ ನಮಗೆ ತಪ್ಪಿಸ ಬ್ಯಾಡ್ದು ಮಕ್ಕಳಿಗೆಲ್ಲ ಚುಟ್ಟಿ ಅವ ಎಲ್ಲರು ರೆಡಿ ಆಗ್ಯಾರ ಯಾವುದೋ ಫೋನ್ ಬಂತು